ನಾವು ನೀಡಿ ಭೇಟಿ ನೀಡಿದ ನಾವು ಭೇಟಿ ನೀಡಿದ ಪ್ಲೇಸ್ಗಳು ಒಂದು ಓಂ ಶಕ್ತಿ ಮತ್ತೆ ಇನ್ನೊಂದು ಸಿಗಂಧೂರು ಇನ್ನೊಂದು ಕಬ್ಬಾಳಮ್ಮ ಇನ್ನೊಂದು ಶಿವ ಸಮುದ್ರ ಮಾರಮ್ಮ ಅಲ್ಲಿಂದ ಬಂದು ಕಿಚ್ಕಿಚ್ಚು ಮಾರಮ್ಮ ಮಲೆ ಮಹದೇಶ್ವರನ ಬೆಟ್ಟ ಈ ಪ್ಲೇಸ್ಗಳು ನೋಡೋಕ್ಕೂ ಬಟ್ ಚೆನ್ನಾಗೈತೆ ಅಲ್ಲಿನ ವಾತಾವರಣಗಳು ತುಂಬನೇ ಚೆನ್ನಾಗೈತೆ ತಿರುಗಾ ಅಲ್ಲಿಂದ ಬಂದು ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಲೇ ತುಂಬ ಜನ ಹೋಗ್ತಾರೆ ಯಾಕೆಂದರೆ ಮಾದಪ್ಪನದು ತುಂಬನೇ ಶಕ್ತಿ ಸ್ವರೂಪದ ದೇವರು ಅಂತ ತುಂಬನೇ ಜನ ಪ್ರತಿ ಪ್ರತಿ ತಿಂಗಳು ತಿಂಗ್ಳು ತಿಂಗಳು ಅಮವಾಸ್ಯೆ ಅಮಾವಾಸ್ಯೆಗೂ ಬೇಜಾನು ಜನ ಕಾಲ್ನಡಿಗೆಯಲ್ಲೂ ಹೋಗ್ತಾರೆ ಬಸ್ಸಲ್ಲೂ ಹೋಗ್ತಾರೆ ಅಲ್ಲಿನ ಓ ಅಲ್ಲಿ ಹೋಗಿ ತುಂಬನೇ ಫೇಮಸ್ಸಾಗಿದ್ದಾರೆ ಫೇಮಸ್ ಆದ ಒಂದು ದೇವಾಲಯ ಮಹಾ ಮಲೆ ಮಹದೇಶ್ವರನ ಬೆಟ್ಟ ಅಲ್ಲಿ ತುಂಬನೇ ಚೆನ್ನಾಗೈತೆ ಕಾಲ್ನಡಿಗೆಲಿ ಹೋದದ್ರಿಂದ ನಮ್ಮ ಕೋರಿಕೆ ನಮ್ಮದು ಕಷ್ಟ ಏನೇ ಇರಲಿ ನಾವು ಏನೇ ಒಂದು ಅಂದ್ಕೊಂಡಿರ್ಲಿ ಏನೇ ಒಂದು ತಗೊಳ್ಬೇಕು ಇಲ್ಲ ನಮ್ಮ ಮಕ್ಳು ವಿದ್ಯಾಭ್ಯಾಸದ ಬಗ್ಗೆಯೇ ಆಗಲಿ ಇಲ್ಲ ನಮ್ಮ ಮನೆಯದ್ದೆ ಆಗಲಿ ನಮ್ಗೆ ಏನೇ ಒಂದು ತೊಂದರೆ ಇದ್ರೂ ಅದನ್ನೇ ಈಡೇರಿಸ್ತಾನೆ ಸ್ವಾಮಿ ಮಹದೇಶ್ವರ ಅಂದ್ಕೊಂಡು ತುಂಬನೇ ಕಾಲ್ನಡಿಗೇಲಿ ಹೋಗಿಯೂ ಅವ್ರವ್ರ ಹರಕೆಗಳನ್ನ ಅವ್ರ ಕೋರಿಕೆಗಳ್ನ ತುಂಬ ಜನ ಈಡೇರ್ಸ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲು ಫೇಮಶ್ ಆಗಿರೋದು ಮಲೆ ಮಹದೇಶ್ವರನ ಬೆಟ್ಟ ಅಲ್ಲಿಗೆ ನಾವು ಸುಮಾರು ಸರಿ ಹೋಗಿದ್ದೀವಿ ಆದರೆ ನಾವು ನಡ್ಕೊಂಡೋಗಿಲ್ಲ ಬಸ್ಸಲ್ಲೋಗಿದ್ದೀವಿ ಬಂದಿದ್ದೀವಿ ಆದರೆ ಅಲ್ಲಿ ತುಂಬನೇ ಚೆನ್ನಾಗೈತೆ ಅಲ್ಲಿ ಕೊಡತಕ್ಕಂಥ ಊಟವೇ ಆಗಲಿ ಅಲ್ಲಿ ಕೊಡತಕ್ಕಂಥ ಒಂದು ಪ್ರಸಾದವೇ ಆಗಲಿ ಅಲ್ಲಿ ಮಾಡತಕ್ಕಂಥ ಒಂದು ಪೂಜೆಯೇ ಆಗಲಿ ಅಲ್ಲೆಲ್ಲ ಹೋಗಿದ್ದೀವಿ ಭಾಗಿ ಆಗಿದ್ದೀವಿ ನೋಡಿದ್ದೀವಿ ತುಂಬ ಚೆನ್ನಾಗೈತೆ ನಮ್ಗೂ ಅಲ್ಲಿ ಸ್ವಾಮಿ ಮದೆ ಮಲೆ ಮಹದೇಶ್ವರ ತುಂಬ ತುಂಬನೇ ಕೋರಿಕೆಗಳ್ನ ಈಡೇರಿಸಿದ್ದಾನೆ ಅಲ್ಲಿಗೋಗಿದ್ದೀವಿ ಅಲ್ಲಿಂದ ಬಂದು ನಮ್ಮದು ದೇವರು ಓಂ ಶಕ್ತಿ ಅಂತ ಮ್ ಲೇಡಿಸ್ ಎಲ್ಲರೂ ಮಹಿಳೆಯರು ಎಲ್ಲರೂ ಮಾಲೆ ಹಾಕಿಸ್ಕೊಂಡು ಸುಮಾರು ಒಂದು ಮೂವತ್ತು ನಲವತ್ತು ಸೀಟು ಜೊತೆ ಹಿಂಗೆಲ್ಲ ಹೋಗಿದ್ದೀವಿ ಸುಮಾರು ನಾಲ್ಕು ಸರಿ ನಾಲ್ಕು ಸರಿ ಹೋಗದ್ದೀವಿ ಈವಾಗ ಹೋಯ್ತು ಅಂದರೆ ನೆಕ್ಸ್ಟ್ ತಿಂಗಳು ಐದನೇ ಸರಿ ಆಯಿತು ಐದು ತಿಂಗಳು ಐದು ವರ್ಷ ಆಯಿತು ನಾವು ಈವಾಗ ನೆಕ್ಸ್ಟ್ ಹೋದರೆ ಅಲ್ಲಿ ಅಲ್ಲಿಗೂ ಅಷ್ಟೆ ಸುಮಾರು ಒಂದು ಮೂವತ್ತು ಸೀಟ್ ನಲವತ್ತು ಸೀಟ್ ಹಿಂಗೆ ವರ್ಷ ವರ್ಷ ಹೋಗಿದ್ದೀವಿ ನಾಲ್ಕು ವರ್ಷದಿಂದ ಮಾಲೆಗಳು ಹಾಕಿಸ್ಕೊಂಡು ಅಲ್ಲಿ ಈಗ ಹೋಗ್ತಕ್ಕಂಥ ಒಂದು ಬಟ್ಟೆಯೇ ಆಗಲಿ ಒಂದು ಬಳೆಯೇ ಆಗಲಿ ಎಲ್ಲ ಕೆಂಪು ಕಲರ್ ಹಾಕ್ಕೊಂಡು ತಾಯಿಗೆ ತುಂಬನೇ ಭಕ್ತಿಯಿಂದ ಮಾಲೆ ಹಾಕಿಸ್ಕೊಂಡು ತುಂಬ ಕಾಲು ನಡಿಗೇಲಿ ಹೋಗಿಲ್ಲ ಬಸ್ಸಲ್ಲೋಗಿದ್ದೀವಿ ಚೆನ್ನಾಗೈತೆ ಅಲ್ಲೂ ತಾಯಿದು ತುಂಬನೇ ದರ್ಶನ ತುಂಬ ಶಕ್ತಿವಂತೆ ಹೇಳ್ಬೋದು ಒಂದು ಹೆಣ್ಣು ದೇವರು ಅಂದ್ಕೊಳ್ಬೋದು ಬೇರೆ ದೇಶದ ದೇವ್ರು ಆದ್ರೂ ತುಂಬನೇ ಒಳ್ಳೆಯ ದೇವರು ತುಂಬ ಕೋರಿಕೆನ ಈಡೇರಿಸ್ತಕ್ಕಂಥ ದೇವರು ಅದ್ಕೊಳ್ಬೋದು ಅಲ್ಲಿಗೂ ನಾವು ಹೋಗಿ ಬಂದಿದ್ದೀವಿ ನೆಕ್ಸ್ಟ್ ತಿಂಗಳು ಅಲ್ಲಿಗೆ ಹೋಗ್ತೀವಿ ನಾವು ತಿರುಗ ಅಲ್ಲಿಂದ ಬಂದು ಕಿಚ್ಕಿಚಿ ಮಾರಮ್ಮನ ದೇವಸ್ಥಾನ ಅದು ನಮ್ಮ ತಾಯಿ ಮನೆ ದೇವರು ಅದು ತುಂಬ ಹೆಣ್ಣು ದೇವರು ಹೆಣ್ಣು ದೇವ್ರ ಆಗಿದ್ದರಿಂದ ಅದು ನಮ್ಮ ತಾಯಿ ಮನೆ ದೇವರು ಬಟ್ ಕುಲದೇವ್ರು ಅಂತದನ್ನು ಪೂಜೆ ಮಾಡ್ತೀವಿ ಅಲ್ಲಿಗೂ ವರ್ಷಕ್ಕೊಂದ್ಸರಿ ಹೋಗ್ತೀವಿ ಗೌರಿ ಹಬ್ಬಕ್ಕೆ ಮಾತ್ರ ಹೋಗ್ತೀವಿ ಗೌರಿ ಹಬ್ಬಕ್ಕೆ ಹೋಗಿದ್ದು ಗೌರಿ ಹಬ್ಬದ ಮಾರ್ನೆಗೆ ಹೋಗಿದ್ದು ಬಂದು ಅಲ್ಲಿ ನಮಗೇನು ಅಭಿಷೇಕ ಮಾಡಿಸ್ಬೇಕಾ ಇಲ್ಲ ತಾಯಿಗೆ ಅರಶಿನ ಕುಂಕುಮ ಬಳೆ ರೂಪ್ದಲ್ಲಿ ಒಂದು ಏನಾದ್ರೂ ಕೊಡಬೇಕಾ ಆ ಥರ ಎಲ್ಲ ಕೊಟ್ಟು ನಮ್ಮ ಕೋರಿಕೆ ನಮ್ಮ ಆಸೆಗಳನ್ನ ಈಡೇರ್ಸ್ಕೊಂಡು ಬಂದಿದ್ದೀವಿ ಅಲ್ಲಿಯೂ ತುಂಬನೇ ಫೇಮಶ್ ಆಗೈತೆ ಆ ದೇವಸ್ಥಾನವೂ ಅಲ್ಲಿಗೂ ಹೋಗಿದ್ದೀವಿ ತಿರುಗ ಅಲ್ಲಿಂದ ಬಂದು ಸಿಗಂಧೂರು ಚೌಡೇಶ್ವರಿಗೆ ಹೋಗಿದ್ದೋ ಸಂಘದ ಮುಖಾಂತರ ಅಲ್ಲಿಗೂ ಫೇಮಸ್ ಚೆನ್ನಾಗೈತೆ ಪ್ಲೇಸ್ ಚೆನ್ನಾಗೈತೆ ತಾಯಿದು ದೇವ್ರದ್ದು ದರ್ಶನ ಚೆನ್ನಾಗಾಯಿತು ತಿರುಗ ಶ್ ಹೊರನಾಡ್ಗೆ ಹೋಗಿದ್ದೀವಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಲ್ಲಿಗೆ ಹೋಗಿದ್ದೀವಿ ಹೊರನಾಡು ಅನ್ನಪೂರ್ಣೇಶ್ವರಿ ಕೋರಿಕೆ ಏನಂತ ಅಂದ್ರೆ ಅಲ್ಲಿಗೆ ಅಕ್ಕಿ ಕೊಡ್ತಾರೆ ಅಕ್ಕಿ ಬಳೆ ಎರಡು ಕ್ ತೆಗ್ದು ಕೊಡೋದ್ರಿಂದ ಕೋರಿಕೆ ಈಡೇರುತ್ತೆ ಆದರೆ ಒಂದೊಂದು ಒಂದೊಂದು ಹಿಡಿಯಷ್ಟು ಅಕ್ಕಿ ಅಲ್ಲೇ ಮಾರುತ್ತಾರೆ ದೇವಸ್ಥಾನದ ಬಾಗಿಲಲ್ಲೆ ಅದ್ನ ಮಾರ್ತಾರೆ ಅದ್ನ ತಕ್ಕೊಟ್ಬಿಟ್ಟು ನಮ್ಗೇನು ಬೇಕು ನಮ್ಮದು ಮಕ್ಕಳ್ಗೆ ಓದಬೇಕಾ ಮಕ್ಳದ್ದು ವಿದ್ಯಾಭ್ಯಾಸನ ಇಲ್ಲ ಮನೆ ಸಮಸ್ಯೆನ ಇಲ್ಲ ನಮ್ಮನೇಲಿ ವಾತಾವರಣದಲ್ಲಿ ಏನಾದ್ರೂ ಸಮಸ್ಯೆನ ನಮ್ಮ ಫ್ಯಾಮಿಲಿನಲ್ಲಾದ್ರೂ ಒಂದು ಜಗಳನ ಇದಕ್ಕೇನಾದ್ರೂ ಕೋರಿಕೆ ಇಟ್ಟು ನಾವದನ್ನು ಒಂದು ಅಕ್ಕಿ ರೂಪದಲ್ಲೇ ಆಗಲಿ ಇಲ್ಲ ಒಂದು ಬಳೆ ರೂಪದಲ್ಲಿ ನಮ್ಮ ಮನಸಲ್ಲಿ ಅಂದ್ಕೊಂಡು ತಕೊಟ್ರೆ ತುಂಬನೇ ಅಲ್ಲಿಗೆ ಹೋಗಿದ್ದು ಬಂದಿದ್ದೀವಿ ಫೇಮಶ್ಶಾಗೈತೆ ತುಂಬನೇ ಚೆನ್ನಾಗೈತೆ ಪ್ಲೇಸ್ ಅದು ಅಲ್ಲಿಗೆ ಹೋಗಿದ್ದು ಬ್ ನಾವು ಹೋಗಿದ್ದು ಬಂದಿದ್ದೀವಿ ತಿರುಗಾ ಅಲ್ಲಿಂದ ಬಂದು ಘಂಟೆ ಗಣಪತಿ ಗಣೇಶ ದೇವಸ್ಥಾನ ಅಂದ್ಬಿಟ್ಟು ಒಂದು ದೊಡ್ಡದು ದೇವಸ್ಥಾನ ಐತೆ ಅಲ್ಲಿಗೂ ತುಂಬ ಜನ ಹೋಗಿದ್ದೀವಿ ನಾವು ಸಂಘದ ಮುಖಾಂತರ ನಮ್ಮ ಮಕ್ಕಳು ನಾವೆಲ್ಲರೂ ಹೋಗಿದ್ದೀವಿ ಅಲ್ಲಿ ಮಕ್ಳ ವಿದ್ಯಾಭ್ಯಾಸಕ್ಕೋಸ್ಕರ ಏನು ಕೋರಿಕೆ ಇದ್ದು ಅದನ್ನ ತಕ್ಕೊಡಿ ಅಂತಂದಾಗ ಅಲ್ಲಿ ಘಂಟೆಗಳನ್ನೇ ಮಾರ್ತಾಯಿರ್ತಾರೆ ಒಂದೆಷ್ಟು ರೂಪಾಯದ್ದು ನಮ್ಮ ಕೈಲಾದದ್ದೆಷ್ಟು ಒಂದು ನೂರು ರೂಪಾಯ್ದು ಆಗ್ಬೋದು ಇಲ್ಲ ಐವತ್ತು ರುಪಾಯಿ ಆಗ್ಬೋದು ಇಲ್ಲ ಇನ್ನೂರು ರೂಪಾಯಿ ಆಗ್ಬೋದು ಅದು ಘಂಟೆ ಗಣೇಶ ತೆಗ್ದು ಕಟ್ಟಿ ಅಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತೆ ಗಣೇಶ ಒಳ್ಳೆಯ ವಿದ್ಯಾಬುದ್ಧಿ ಕೊಡ್ತಾನೆ ಒಳ್ಳೆ ಜ್ಞಾಪಕಶಕ್ತಿ ಕೊಡ್ತಾನೆ ಅಂದ್ಬಿಟ್ಟು ಅಲ್ಲಿರೋಂತಕ್ಕಂಥ ಅರ್ಚಕರು ಭಕ್ತಾದಿಗಳು ಅದು ಅವ್ರು ಹೇಳಿದ್ರಿಂದ ಅದನ್ನ ಒಂದು ತಕ್ಕೊಟ್ಬಿಟ್ಟು ಅಲ್ಲಿಗೆ ಹೋಗಿದ್ದು ಬಂದಿದ್ದೀವಿ ಅದು ತುಂಬನೇ ಚೆನ್ನಾಗೈತೆ ತಿರುಗ ಅಲ್ಲಿಂದ ಬಂದು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಸುಮಾರು ಅಲ್ಲಿವೇ ತುಂಬನೆ ಕೋರಿಕೆಗಳ್ನೆಲ್ಲ ಈಡೇರಿಸ್ಕೊಂಡಿದ್ದೀವಿ ಅಲ್ಲೂ ತುಂಬನೇ ಒಳ್ಳೆಯದಾಗೈತೆ ಅಲ್ಲಿಂದ ಬಂದು ಶಿವ ಸಮುದ್ರದ್ದು ಮಾರಮ್ಮ ಅಂತ ಒಂದು ಫೇಮಸ್ ದೇವಸ್ಥಾನ ಅದು ಕರ್ನಾಟಕದ ಒಂದು ಮೂಲೆಲೈತೆ ಅದು ಒಂದು ತುಂಬನೇ ಒಳ್ಳೆಯ ದೇವರು ತುಂಬನೇ ಶಕ್ತಿ ಶಾಲಿಯಾದ ದೇವರು ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಅಂತ ಅದ್ರೆಸ್ರು ಅಲ್ಲಿ ತುಂಬನೇ ಚೆನ್ನಾಗೈತೆ ಅಲ್ಲಿಗೆ ಹೋಗಿದ್ದು ಬಂದಿದ್ದೀವಿ ಅಲ್ಲಿ ಏನಂತ ಅಂದ್ರೆ ಇದು ನಮ್ಗೇನು ನಮ್ಮ ಕೋರಿಕೆ ಏನು ಈಡೇರಬೇಕು ಅಂತಂದಾಗ ಅಲ್ಲಿ ಬರೋ ಅದಕ್ಕೇನು ಇಲ್ಲ ಕೋಳಿಯೇ ಮಾಡ್ತೀರಾ ಮರಿ ಮಾಡ್ತೀರಾ ಇದು ನಮ್ಗೆ ನಿಮಗೆ ಇಂಥದ್ದೇ ಒಂದು ಪ್ರಾಣಿ ತಗೊ ಬಂದು ನಮ್ದು ಈ ಥರದ ಒಂದು ಕೋರಿಕೆ ಈಡೇರಿಸ್ಬೇಕು ಅಂದರೆ ಅಲ್ಲಿ ಭಕ್ತಾದಿಗಳು ನಮ್ಗಿಂಥದ್ದೊಂದು ಒಂದು ಜಮೀನದ್ದೆ ಆಗಲಿ ಒಂದು ಮನೆ ತಗೊಳ್ಬೇಕಾ ಒಂದು ಏನಾದ್ರೂ ಒಂದು ಜಾಗ ತಗೊಳ್ಬೇಕಾ ಇಲ್ಲ ಒಂದು ಮನೆ ಕಟ್ಟಬೇಕಾ ಇಲ್ಲ ನಮ್ಮ ದಾಂಪತ್ಯದಲ್ಲಿ ಏನಾದ್ರೂ ಒಂದು ಇದು ಅಂತ ಇದಕ್ಕೊಸ್ಕರ ನಮ್ಮ ಏನಾದ್ರೂ ಅಲ್ಲಿ ನಮ್ಮ ಹರಕೆ ಒಂದು ಹರಕೆ ಅಂತ ಕಟ್ಟಿಕೊಂಡು ಅಲ್ಲಿ ಒಂದು ಎಣ್ಣೆ ದೇವ್ರುಗಳ್ಗೆ ಒಂದು ಹರಕೆ ಅಂತ ಒಂದು ಕೋಳಿಯೋ ಒಂದು ಮರಿಯೋ ಇದೆಲ್ಲ ಬಿಟ್ಟು ಕರ್ನಾಟಕದ ಒಂದು ಪ್ಲೇಸು ಶಿವ ಸಮುದ್ರದ ಶಿವನ ಸಮುದ್ರದ ಮಾರಮ್ಮ ಅಂತ ಆದಿಶಕ್ತಿ ದೇವತೆ ಅಂತಂದ್ಬಿಟ್ಟು ಅದಕ್ಕೆ ತುಂಬನೇ ಫೇಮಶ್ಶಾಗಿ ತುಂಬನೇ ಚೆನ್ನಾಗೈತೆ ಪ್ಲೇಸು ಅಲ್ಲಿಗೂ ಹೋಗಿದ್ದು ಬಂದಿದ್ದೀವಿ ನಾವು ತಿರುಗ ಅಲ್ಲಿಂದ ಬಂದು ಶೃಂಗೇರಿ ಶಾರದಾಂಬೆ ಹ್ ಅದು ಕರ್ನಾಟಕದ ಅದೊಂದು ದೊಡ್ಡ ಪ್ಲೇಸು ತುಂಬನೇ ದೊಡ್ಡ ದೇವಾಲಯ ತುಂಬನೇ ಚೆನ್ನಾಗೈತೆ ದೇವಸ್ಥಾನ ಅಲ್ಲಿಗೆ ಹೋಗಿದ್ದು ಬಂದಿದ್ದೀವಿ ಅಲ್ಲಿ ಎಂದು ಏನು ಯಾವ ಥರ ಕೋರಿಕೆ ಈಡೇರ್ಸ್ಕೊಳ್ಬೇಕು ಅಂದರೆ ಅಕ್ಷರ ಬರೆಯೋದಕೋಸ್ಕರ ಒಂದು ಸಿಲೇಟ್ ತಕ್ಕೊಟ್ಟು ಮಕ್ಕಳಿಗೆ ಆ ಅ ಇಂದ ಸ್ಟಾರ್ಟ್ ಮಾಡಿ ಅಮ್ಮ ಅಂತ ಬರೆದು ಅದಕ್ಕೆ ಅಕ್ಕಿ ತಕ್ಕೊಟ್ಟು ಆ ಸಿಲೇಟ್ ಮೇಲೆ ಅಕ್ಕಿ ಹಾಕಿ ಅದನ್ನು ಬರೆದು ತುಂಬನೇ ಅಲ್ಲೂ ತುಂಬ ಫೇಮಸ್ಸಾದ ಒಂದು ದೇವಸ್ಥಾನ ವ ಶೃಂಗೇರಿ ಶಾರದಾಂಬೆ ಅಂದ್ಬಿಟ್ಟು ಕಟೀಲು ದುರ್ಗಾಪರಮೇಶ್ವರಿ ಅದು ಒಂದು ಶಕ್ತಿ ದೇವಸ್ಥಾನ ತುಂಬ ಚೆನ್ನಾಗಿರೋದ್ರಿಂದ ಆ ಪ್ಲೇಸ್ಗಳ್ಗೆಲ್ಲ ನಾವು ಹೋಗಿದ್ದು ಬಂದಿದ್ದೀವಿ ತುಂಬ ಇನ್ನೂ ಇನ್ನೂ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲೆಲ್ಲ ಈ ಥರದ್ದು ಹೋಗಿ ನಮ್ಮ ಕೋರ್ಕೇಗಳು ಈಡೇರಿಸ್ಕೊಂಡು ನಮ್ಮ ಅನಿಸಿಕೆಗಳ್ನ ಈಡೇರಿಸ್ಕೊಂಡು ತುಂಬನೇ ಇದು ಮಾಡಿದ್ದೀವಿ ನಮ್ಮನೆ ದೇವರು ಅಂತ ಮುಳ್ಳೂರು ಮಾಸ್ತಮ್ಮ ಅಂತೈತೆ ಅದಕ್ಕೂ ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತೀವಿ ನಾವು ವರ್ಷಕ್ಕೆ ಒಂದೇ ಒಂದು ಸಾರಿ ಅಂದರೆ ಆಗಸ್ಟ್ ತಿಂಗ್ಳು ಬೀಳುತ್ತೆ ಅದಕ್ಕೂ ನಾವು ಏನು ಆ ತಾಯಿಗೆ ಏನು ಥರ ನಾವು ಅಲಂಕಾರ ಮಾಡಬೇಕು ಅಭಿಷೇಕ ರೂಪದಲ್ಲೇ ಆಗಲಿ ಸೀರೆ ಅಲಂಕಾರ ಆಗಲಿ ಬಳೆ ಅಲಂಕಾರದಲ್ಲಾಗ್ಲಿ ನಮ್ಮ ತಾಯಿಗೆ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡಿ ಒಂದು ಮಟ್ಟಬೇಕು ಅಂದರೆ ತಾಯಿ ತುಂಬನೇ ನಮ್ಗೆ ಒಳ್ಳೇದು ಮಾಡ್ಕೊ ಹೋಗ್ತಾಳೆ ನಮ್ಮದು ನಮ್ಮನೆದೇವ್ರು ಆಗಿದೆ ಮತ್ತು ಕುಲದೇವರು ನಮ್ಮ ಗ್ರಾಮದ ಒಂದು ಹೆಣ್ಣು ದೇವರು ಅಂತ ಮುಳ್ಳೂರು ಮಾಸ್ತಮ್ಮ ಅಂತ ಒಂದು ಹೆಸ್ರುವಾಸಿಯಾಗಿ ನಮ್ಮ ಊರು ಮುಳ್ಳೂರು ಗ್ರಾಮದಲ್ಲಿ ತಾಯಿ ವಾಸವಾಗಿದ್ದಾಳೆ ತುಂಬನೇ ಒಳ್ಳೆ ಫೇಮಶ್ಶಾಗಿದೆ ಅದು ತುಂಬನೇ ಚೆನ್ನಾಗೈತೆ ಪ್ಲೇಸು ತುಂಬನೇ ದೇವಸ್ಥಾನ ತುಂಬ ಕಡೆಯವರು ಮ ನಗರ ಡಿಸ್ಟಿಕ್ಕಿಂದ್ಲೂ ಕೊಳ್ಳೇಗಾಲ ತಾಲ್ಲೂಕು ಡಿಸ್ಟಿಕ್ಕಿಂದ ನಗರ ಜಿಲ್ಲೆ ಡಿಸ್ಟಿಕ್ಕಂದಲೂ ಆ ಪ್ಲೇಸ್ಗೆ ತುಂಬ ಜನ ಬರ್ತಾರೆ ಅಲ್ಲಿಗೆಲ್ಲ ಹೋಗಿದ್ದೀವಿ ತುಂಬನೇ ಫೇಮಶ್ಶಾಗಿ ತುಂಬನೇ ಚನ್ನಾಗಿರದ್ರಿಂದ ಅದ್ನ ಅದಕ್ಕೋಸ್ಕರ ನಮ್ಮು ತಾಯಿಗೆ ಸೀರೆ ಬಳೆ ಅದಕ್ಕೆ ಹೂವಿನಾರ ಏನೇನು ಅವಶ್ಯಕ ಸಾಮಾನು ಏನು ಬೇಕೋ ಅದನ್ನೆಲ್ಲ ತಕ್ಕೊಟ್ಟು ವರ್ಷಕ್ಕೊಂದ್ಸರಿ ತಾಯಿ ನಮ್ಮವ್ವನ್ನ ಪೂಜೆ ಮಾಡ್ಸ್ಕೊಂಡು ನಮ್ಮ ಗ್ರಾಮಸ್ಥರು ಎಲ್ಲರೂ ಹೋಗಿದ್ದು ಬರ್ತೀವಿ ತಿರುಗ ಅಲ್ಲಿಂದ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಅಂತ ತಿಂಗಳಿಗೊಂದ್ಸರಿ ಹೋಗ್ತೀವಿ ಇಲ್ಲ ವರ್ಷಕ್ಕೊಂದ್ಸರಿ ಹೋಗ್ತೀವಿ ಅದು ತುಂಬನೇ ಶಕ್ತಿವಂತೆ ಮಲೆ ಮಹದೇಶ್ವರ ಬೆಟ್ಟ ಬಸ್ಸಲ್ಲಿ ಸುಮಾರು ಸರಿ ಹೋಗಿದ್ದು ಹೋಗಿದ್ದು ಬರ್ತೀವಿ ಆದರೆ ಎರಡು ತಿಂಗಳಿಗೊಂದ್ಸರಿ ಹೋಗ್ತೀವಿ ತುಂಬನೇ ದೇವಸ್ಥಾನಕ್ಕೋಗಿದ್ದು ತುಂಬನೇ ನೋಡ್ಕೊಂಡು ಬಂದೀವಿ ತಿರುಗ ಅಲ್ಲಿಂದ ಬಂದು ಕಟೀಲು ದುರ್ಗಾಪರಮೇಶ್ವರಿ ಹೋಗಿದ್ದು ಬಂದಿದ್ದೀವಿ ಅದು ಪ್ಲೇಸ್ ತುಂಬನೇ ಚೆನ್ನಾಗೈತೆ ಸ್ಥಳಗಳು ನೋಡೋಕೆ ತುಂಬನೇ ಚೆನ್ನಾಗೈತೆ ಅಲ್ಲಿನ ವಾತಾವರಣ ಆಗಲಿ ಅಲ್ಲಿ ಇಷ್ಟವಾದ ಪ್ಲೇಸ್ಗಳು ಆಟ ಆಡೋದಾಗ್ಲಿ ಒಂದು ನೀರಲ್ಲಿ ಆಟ ಆಡೋದಾಗ್ಲಿ ಅಲ್ಲಿ ವ್ ಒಂದು ಪಾರ್ಕಿಂಗೆ ಆಗಲಿ ಪಾರ್ಕಲ್ಲಿದ್ಕೊಂಡು ಒಂದು ಜಾರುಬಂಡಿಯೇ ಆಗಲಿ ಒಂದು ಜೋಕಾಲಿಯೇ ಆಗಲಿ ತುಂಬ ತುಂಬ ಚೆನ್ನಾಗೈತೆ ತುಂಬ ಇಷ್ಟವಾಗಿರೋಂಥ ಪ್ಲೇಸ್ಗಳ್ಗೆಲ್ಲ ನಾವೋಗಿದ್ದು ಬಂದು ಆಟ ಆಡಿ ತುಂಬನೇ ಖುಷಿಯಾಗಿ ಒಂಥರ ಖುಷಿ ಖುಷಿಯಾಗಿ ಒಂದು ಜೀವನ ಅಂದ್ಕೊಂಡು ಮಾಡ್ಕೊಂಡೋಗ್ತಾ ಇದ್ದೀವಿ ತುಂಬನೇ ಪ್ಲೇಸ್ಗಳು ಹೆಣ್ಣು ದೇವರುಗಳು ನಮ್ಮ ಕರ್ನಾಟಕದ ಪ್ಲೇಸ್ಗಳು ತುಂಬನೇ ಬೆಟ್ಟ ಕಿಚ್ಕಿಚ್ಚು ಮಾರಮ್ಮ